ಹಲೋ ಹಾಂ ಹೌದಮ್ಮ ನೀವು ಯಾರು ಹಾಂ ಏನು ವಿಷ್ಯವಮ್ಮ ಹಾಂ ಹಾಂ ಹಾಂ ಹೌದಾ ನಾನು ಇವಾಗ ಹೊರ್ಗ್ ಇದ್ದೀನಿ ನಾ ಕೊಟ್ಟ ಮೆಡಿಷನೆಲ್ಲ ಕರೆಕ್ಟಾಗಿ ತಗೊಂಡ್ಯಾ ಹ್ಞೂ ಅಪಾಯಿಂಟ್ಮೆಂಟ್ ತೊಗೊಬೇಕು ಆದರೆ ನಾನು ಈಗ ಹೊರ್ಗ್ ಇದ್ದೀನಿ ಈಗ ಸಿಗಲ್ಲ ನಿಮಗೆ ಮತ್ತೆ ನಾನು ಅಲ್ಲಿಂದ ಬಂದಾಗ ಕಾಲ್ ಮಾಡು ಆಗ ನಿನಗೆ ಬೇರೆ ಮೆಡಿಷಿನ್ ಕೊಡ್ತೀನಿ ತಗೊಳ್ಳುವಂತೆ ಹ್ಞೂ ಮೆಡಿಷಿನ್ ಚೇಂಜ್ ಮಾಡಿ ಕೊಡ್ತೀನಿ ಕಣಮ್ಮ ಯಾವತ್ತು ಬರ್ತೀಯಾ ಹಾಂ ಹಾಂ ಇಲ್ಲ ಇಲ್ಲ ಅದೇ ಕ್ಲಿನಿಕಿದೆ ಚೇಂಜ್ ಮಾಡಿಲ್ಲ ನಾನು ರಜೆ ಹಾಕಿ ಹೊರ್ಗ್ ಇದ್ದೀನಿ ಆದ್ದರಿಂದ ಮತ್ತೆ ನಾನು ಬಂದಾಗ ಫೋನ್ ಮಾಡ್ತೀನಿ ಆಗ ಮತ್ತೆ ಬಾ ಬೇರೆ ಮೆಡಿಶಿನ್ ಕೊಡ್ತೀನಿ ತಗೊಳ್ಳುವಂತೆ ಇಲ್ಲ ಇಲ್ಲ ಕ್ಲಿನಿಕ್ ಏನೂ ಚೇಂಜಿಲ್ಲ ನೀನು ಮೊದಲು ಬಂದಿದ್ದೆಯಲ್ಲ ಅದೇ ಕ್ಲಿನಿಕೇ ನಡಿತಾ ಇದೆ ಬಂದ ಮೇಲೆ ಕಾಲ್ ಮಾಡ್ತೀನಿ ನಾನು ಹೊರ್ಗ್ ಇದ್ದೀನಿ ಹಾಂ ಹಾಂ ಈ ಮೆಡಿಷನ್ ತೊಗೊಂಡ್ಮೇಲೆ ತಲೆನೋವು ಎಲ್ಲ ಶುರು ಆಗಿದೆಯಾ

ತಗೊಂಡಿದ್ದೆ ಈವಾಗ ತಲೆನೋವೆಲ್ಲ ಇದೆಯಾ ಹಾಂ ಹಾಂ ಸರಿ ಕಣಮ್ಮ ಅದೇ ನಾನು ಹೊರ್ಗಿದಿನಲ್ವ ಬಂದ ಮೇಲೆ ಕಾಲ್ ಮಾಡ್ತೀನಿ ಬೇರೆ ಮೆಡಿಷನ್ ಎಲ್ಲ ಬರ್ಕೊಡ್ತೀನಿ ಬಾರಮ್ಮ ನಾನು ನೆಕ್ಸ್ಟ್ ಡೇ ಬರ್ತೀನಿ ಕಣಮ್ಮ ಹಾಂ ಹಾಂ ಸರಿ ಸರಿ ನೆಕ್ಸ್ಟ್ ಡೇ ಕಾಲ್ ಮಾಡಕ್ಕೆ ಹೇಳ್ತೀನಿ ನಮ್ಮ ಅಸಿಶ್ಟೆಂಟ್ಗೆ